ಅಲೋ ಸರ್ ಆಸ್ಪೆಟ್ಲಿನ ಸರ್ ಡಾಕ್ಟ್ರ್ ಮಾತಾಡ್ತಿರೋದು ಸರ್ ಮೊನ್ನೆ ಕಲ್ಯಾಣ್ ಅಂತ ಬಂದಿದ್ದರಲ್ಲ ಸರ್ ತೋರ್ಸ್ಕೊಳ್ಳೋಕ್ಕೆ ಸರ್ ಮೊನ್ನೆ ಬೆನ್ನುನೋವು ಅಂತ ಬಂದಿದ್ದೆನಲ್ಲ ಸರ್ ಜಾಸ್ತಿ ನೋಯ್ತಾ ಇದೆ ಸರ್ ಇಲ್ಲ ಸರ್ ಮೊನ್ನೆ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಹೋಗಿದ್ದೆಲ್ಲ ಸರ್ ಅಲ್ಲ ಸರ್ ನಾನು ಬೆನ್ನುನೋವು ಮತ್ತು ಮಾತ್ರೆಗಳೆಲ್ಲ ಕೊಟ್ಟಿದ್ದಿರಲ್ಲ ಸರ್ ನೀವು ಅದೇ ಇನ್ನೂ ಸಾ ಆರು ಕೊಟ್ಟಿದ್ದಿರಿ ಎರಡು ತೊಗೊಂಡಿದೀನಿ ಸರ್ ಇನ್ನೂ ನಾಲ್ಕು ಹಂಗೇ ಇದೆ ಇನ್ನೂ ಇಲ್ಲ ಸರ್

ಹಾಂ ನಾನು ಅಡ್ಮಿಂಟ್ ಆಗೋಣ ಅನ್ಕೊಂಡುಬಿಟ್ಟಿದ್ದೆ ಸರ್ ನಾನು ಅಡ್ಮಿಂಟ್ ಆಗ್ಬಿಡೋಣ ಅನ್ಕೊಂಡಿದ್ದೆ ಸರ್ ಹೌದ್ ಸರ್ ಹಾಂ ಹಾಂ

ಮೂಳೆ ಸ್ವಲ್ಪ ಬಾ ಬ ಅಲ್ಲ ಸರ್ ಮೂಳೆ ಸ್ವಲ್ಪ ಹಿಂಗೆ ಆ ಕಡೆ ಈ ಕಡೆ ಅಲ್ಲಾಡೋಕ್ಕೇ ಆಗ್ತಾ ಇಲ್ಲ ಸರ್ ಏನು ಮಾಡೋದು ಅಂತ ಹೌದು ಸರ್ ಹೌದ್ ಸರ್ ಹಾಂ ಹಾಂ ಹಾಂ ಇವಾಗ ಆಗಲ್ಲವಾ ಸರ್ ಹಾಂ ಹಾಂ ಹಾಂ

ಹಾಂ ಓಕೆ ಸರ್ ಓಕೆ ಸರ್

ತುಂಬ ಇದಾಗ್ತಾ ಇದೆ ಸರ್ ತುಂಬ ಜಾಸ್ತಿ ಹಾಂ ಓಕೆ ಸರ್ ಸ್ವಲ್ಪ ಏನೋ ಈ ಅಲ್ಲಿ ಮೇಡಮ್ ಅವ್ರಿಗೆ ಎಲ್ಲ ಫೋನ್ ಮಾಡಿ ಇವಾಗೇ ಹೇಳ್ಬಿಡಿ ಸರ್ ಸ್ವಲ್ಪ ನಾವು ಬೇಗ ಬಂದು ಮತ್ತು ಹಾಂ ಓಕೆ ಸರ್ ಮತ್ತು ಅವ್ರು ಯಾರೂ ಇಲ್ಲ ಅಂದರೆ ಮತ್ತೆ ಇದಾಗ್ಬುಡುತ್ತೆ

ಓ ಓಕೆ ಸರ್